ನಮ ನಮ್ಮ ಗ್ರಾಮದಲ್ಲಿ ಕೇವಲ ಐದು ಗಂಟೆಗಳ ಕಾಲ ಅಷ್ಟೇ ವಿದ್ಯುತ್ ಇರುವುದು ಆದ್ದರಿಂದ ಓದುವ ಮಕ್ಕಳಿಗಾಗಲಿ ತುಂಬ ತೊಂದರೆಯಾಗುತ್ತದೆ ಓದ್ಕೊಳ್ಳೋಕ್ಕೆ ಮತ್ತು ರೈತರಿಗೆ ನೀರು ಬಿಡುವುದಕ್ಕೂ ಕೂಡ ತುಂಬ ತೊಂದರೆಯಾಗುತ್ತದೆ ಮತ್ತು ನಮ್ಮ ಅಡುಗೆ ಮಾಡುವುದಕ್ಕೂ ತುಂಬ ತೊಂದರೆಯಾಗುತ್ತದೆ ಆದ್ದರಿಂದ ವಿದ್ಯುತ್ ಇನ್ನು ಜಾಸ್ತಿ ಇದ್ದರೆ ನಮ್ಮ ಗ್ರಾಮದಲ್ಲಿ ಎಚ್ಚು ಉಪಯೋಗ ಆಗುತ್ತದೆ ಎಂದು ಕೇಳಿಕೊಳ್ಳುತ್ತಿದ್ದೇವೆ ಮತ್ತು ಪರಿಣಾಮ ಅಂದರೆ ಓದುವ ಮಕ್ಕಳಿಗಾಗಲಿ ಇಲ್ಲ ಕೆಲಸ ಮಾಡುವ ವ್ಯಕ್ತಿಗಳಿಗಾಗಲಿ ತುಂಬ ಈಗೇನೋ ಕೆಲಸ ಮಾಡ್ತಿರ್ತಾರೆ ಸಡನ್ನಾಗಿ ಕರೆಂಟ್ ಹೋದ್ರೆ ಮತ್ತು ಮೊದಲಿಂದ ಮಾಡಬೇಕಾಗುತ್ತೆ ಅದೇ ಟೌನಲ್ಲಾದರೆ ಎನಿ ಟೈಮ್ ಕರೆಂಟ್ ಇರುತ್ತೆ ನಮ್ಮ ಗ್ರಾಮೀಣದಲ್ಲಿ ಓನ್ಲಿ ನಾಲ್ಕು ಅವರ್ ಇಲ್ಲ ಐದು ಅವರ್ ಅಷ್ಟಕ್ಕೆಲ್ಲ ತೆಗೆದ್ಬಿಡ್ತಾರೆ ಮತ್ತು ಸಂಜೆ ಆದ್ರೂ ಕರೆಂಟ್ ಕೊಡೋಲ್ಲ ಫೋನ್ ಚಾರ್ಜಿಂಗ್ ಆಗಿರಲಿ ಇಲ್ಲ ಲ್ಯಾಪ್ಟಾಪ್ ಚಾರ್ಜಿಂಗ್ ಆಗಿರಲಿ ಮ ಎಲ್ಲದಕ್ಕೂ ತೊಂದರೆಯಾಗುತ್ತದೆ ಅಡುಗೆ ಮಾಡೋಕೆ ತೊಂದರೆಯಾಗುತ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತದೆ ಆಮೇಲೆ ಪರಿಣಾಮ ಎಲ್ಲರಿಗೂ ತೊಂದರೆಯಾಗುತ್ತದೆ ರೈತರಿಗೂ ಕೂಡ ಸಂಜೆ ಟೈಮ್ ನೀರು ಬಿಡೋದಕ್ಕೆ ಕೂಡ ತೊಂದರೆಯಾಗುತ್ತದೆ ಆದರಿಂದ ನಮ್ಮ ನಮ್ಮ ಗ್ರಾಮದಲ್ಲೂ ಕೂಡ ಟೌನ್ ಥರ ಕರೆಂಟ್ ಇರಬೇಕು ಅಂತ ಮನವಿ ಮಾಡಿಕೊಳ್ಳುತಿದ್ದೇವೆ ಅದೇ ಥರ ಓದುವ ಮಕ್ಕಳಿಗೂ ಕೂಡ ತೊಂದರೆ ಆಗಬಾರದು ಆದ್ದರಿಂದ ನಮ್ಮ ಗ್ರಾಮೀಣದಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಕರೆಂಟ್ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಅದಕ್ಕೆ ಕಡಿತದ ವಿದ್ಯುತ್ ಕಡಿತದಿಂದ ನಮ್ಮ ಊರಿನಲ್ಲಿ ತುಂಬ ತೊಂದರೆಯಾಗುತ್ತಿದೆ ಮತ್ತು ಓದೋಕ್ಕಾಗಲಿ ಇನ್ನೊಂದು ಕೆಲಸ ಮಾಡೋಕ್ಕಾಗ್ಲಿ ಇಲ್ಲ ಪಾರ್ಟ್ ಟೈಮ್ ವರ್ಕ್ ಮಾಡೋಕ್ಕಾಗ್ಲಿ ತುಂಬ ತೊಂದರೆಯಾಗುತ್ತದೆ ಅದಕ್ಕಾಗಿ ವಿದ್ಯುತ್ ತುಂಬ ಇರಬೇಕು ಆದ್ರೆ ಟೌನಲ್ಲಾದರೆ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ಇರುತ್ತೆ ನಮ್ಮ ಹಳ್ಳಿ ಒಳಗಾದರೆ ಕರೆಂಟ್ ಇರೋಲ್ಲ ಮಳೆಗಾಲದಲ್ಲಂತೂ ಇನ್ನೂ ತುಂಬ ಕರೆಂಟು ಬೆಳಗ್ಗೆ ಹೋದ್ರೆ ನಾಳೆ ಬೆಳಗ್ಗೆನೇ ಬರೋದು ಇಲ್ಲ ಸಂಜೆ ಬರೋದು ಈ ಥರ ಆಗುತ್ತೆ ಅದಕ್ಕಾಗಿ ಗ್ರಾಮೀಣದಲ್ಲಿ ವಿದ್ಯುತ್ ತುಂಬ ಅಂದರೆ ತುಂಬ ಕಮ್ಮಿ ಇರುತ್ತದೆ ಇಲ್ಲ ನಮ್ಮ ಸೈಡ್ ಅಂದರೆ ಇಲ್ಲ ಪರವಾಗಿಲ್ಲ ಚಿಕ್ಕಮಗ್ಳೂರು ಸೈಡಲ್ಲೆಲ್ಲ ವಿದ್ಯುತ್ತೇ ಇರೋಲ್ಲ ಯಾವಾಗಲೂ ಮಳೆ ಬೀಳೋದರಿಂದ ತುಂಬ ಅಂದರೆ ತುಂಬ ವಿದ್ಯುತ್ ಕಮ್ಮಿ ಇರುತ್ತದೆ ಅದಕ್ಕಾಗಿ ವಿದ್ಯುತ್ ಎಲ್ಲ ಹತ್ರನೂ ಪೂರೈಕೆ ಆಗಬೇಕು ಗ್ರಾಮೀಣದಲ್ಲಿ ಎಲ್ಲ ಬಡ ಮಕ್ಕಳಿಗೂ ಕೂಡ ವಿದ್ಯುತ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಗಬೇಕು ಬರೀ ಟೌನ್ಗಳಲ್ಲಿ ಮಾತ್ರ ಅಲ್ಲ ಬರೀ ಟೌನ್ಗಳಲ್ಲಿ ಮಾತ್ರ ಅಲ್ಲ ಆದ್ದರಿಂದ ವಿದ್ಯುತ್ ಎಲ್ಲರಿಗೂ ಸಿಗಬೇಕು ಮತ್ತು ಇನ್ನೂ ಎಲ್ಲ ಟೈಮಲ್ಲೂ ಕರೆಂಟ್ ಇರುತ್ತಂತ ಹೇಳೊಕ್ಕಾಗೋಲ್ಲ ಒಂದೊಂದು ಸಲ ಒಂದಿನ ಹೋದ್ರೆ ಇನ್ನೂ ಮಾರನೇ ದಿನ ಬರುತ್ತೆ ಇಲ್ಲ ಬರೋದೆ ಇಲ್ಲ ಎಲ್ಲಾದರೂ ಮರ ಬಿದ್ದಿರುತ್ತೆ ಇಲ್ಲ ಎಲ್ಲಾದರೂ ಕಂಬ ಮುರ್ಕೊಂಡು ಹೋಗಿರುತ್ತೆ ಆದ್ದರಿಂದ ಕರೆಂಟ್ ಅಂತೂ ಗ್ರಾಮೀಣದಲ್ಲಿ ಇರೋದೆ ಇಲ್ಲ ಹಾಗಾಗಿ ನಮ್ಮ ಕಡೆ ಓದು ಮಕ್ಕಳಿಗೆ ತುಂಬ ಅಂದರೆ ತುಂಬ ಹಿಂಸೆ ಆಗುತ್ತೆ ಬೀದಿ ದೀಪ್ದಲ್ಲಿ ಓದೋಕ್ಕೂ ಬೀದಿ ದೀಪವೇ ಇರೋಲ್ಲ ಅರಮನೆ ದೀಪದಲ್ಲಿ ಓದ್ತಾಯಿರ್ತಾರೆ ಅದಕ್ಕಾಗಿ ಕರೆಂಟ್ ಮಾತ್ರ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾಯಿದ್ದಾರೆ ವಿದ್ಯುತ್ ಎಲ್ಲರಿಗೂ ಸಿಗಬೇಕು ಎಲ್ಲ ಗ್ರಾಮೀಣ ಮಕ್ಕಳಿಗೂ ಸಿಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇದಕ್ಕಾಗಿ ವಿದ್ಯುತ್ ಐದು ಗಂಟೆಗಳ ಕಾಲ ಅಷ್ಟೆ ಗ್ರಾಮೀಣದಲ್ಲಿ ಲಭ್ಯವಿರುವುದು